ಮದುವೆ ಅಂತ ಬಂದರೆ ಮದುವೇಲಿ ಸಂಭ್ರಮ ಸಡಗರ ಇದ್ದಿದ್ದೇ ಅದು ಮದುವೇಲಿ ಇರೋದೇ ಮೇನ್ ಅದು ಸಂತೋಷ ಸಂಭ್ರಮ ಸಡಗರ ಎಲ್ಲ ಬಂಧುಗಳು ಬಾಂಧವರು ಬಳಗ ಇಡೀ ಊರೇ ಬಳಗ ಎಲ್ಲರೂ ಸೇರಿ ಒಂದು ಹೆಣ್ಣು ಗಂಡನ್ನು ನಡುವೆ ಬೆಸೆಯುವಂಥ ಒಂದು ಸಂಭ್ರಮ ಅದು ಮದುವೆ ಆ ಮದುವೆ ಟೈಮಲ್ಲಿ ಊಟ ಉಪಚಾರ ಎಲ್ಲ ಮಾಡಿ ಮಾಡ್ತಾರ ಏನಮ್ಮ ಏನೇನು ಮಾಡಿಸ್ತಾರಂದ್ರೆ ಕೆಲವೊಬ್ಬರು ಬೂಂದಿ ಅನ್ನ ಸಾರು ಅಂತ ಸಿಂಪಲ್ ತೀರಾ ಬಡವ್ರು ಅದಾರಪ್ಪ ಅವ್ರ ಕೈಯಲ್ಲಿ ಏನೂ ಆಗೋಲ್ಲ ಬೂಂದಿ ಅನ್ನ ಸಾರು ಮಾಡಿಸ್ತಾರೆ ಕೆಲವೊಬ್ಬರು ಏ ನಾವು ಸ್ವಲ್ಪ ರಿಚ್ ಅದೀವಪ್ಪ ಅಂದರೆ ಅವರು ಇದು ಬೂಂದಿ ಅನ್ನ ಸಾರು ಬಾದುಶಾ ಜಿಲೇಬಿ ಮೈಸೂರುಪಾಕು ರೊಟ್ಟಿ ಹೆಸರ್ಕಾಳ್ ಪಲ್ಯ ಬದ್ನೇಕಾಯ್ ಪಲ್ಯ ಹುಗ್ಗಿ ನಾನಾ ರೀತಿಯ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡಿಸ್ತಾರೆ ಎಷ್ಟು ಬಳಗ ಕರ್ದಾರೋ ಬಂದು ಕರ್ದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೊಂಗೆ ಮಾಡಿರ್ತಾರೆ ಎಲ್ಲರಿಗೂ ಆಗಬೇಕಂತ ಕಲ್ಯಾಣ ಮಂಟಪದಲ್ಲೋ ಅಥ್ವಾ ಮನೆ ಮುಂದೆಯೇ ಮಾಡ್ತಾರೆ ಮಗನ್ದು ಮನೆ ಮುಂದೆ ಹೆಣ್ಣ್ ಮಗಳದು ಕಲ್ಯಾಣ ಮಂಟಪನೋ ಇಲ್ಲ ಯಾವ್ದಾರೂ ದೇವರುಗಳ ಸಾಮೂಹಿಕ ವಿವಾಹದಲ್ಲಿ ಇಟ್ಟುಕೊಂಡು ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಡ್ತಾರೆ ಆ ಸಾಮೂಹಿಕ ಇದ್ದಾಗ ಎಲ್ಲ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಯಾರು ವಹಿಸ್ಕೊಂಡು ಇರ್ತಾರೋ ಅವ್ರು ಅಥವಾ ಊರಿನ ಹಿರಿಯರು ಅವ್ರ ಕಡೆ ಬಿಟ್ಟಿದ್ದು ಅವ್ರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಈಗ ಗಂಡಿನ ಕಡೆ ಅಲ್ಲ ನಾವು ಮಾಡಬೇಕು ನೀರು ಅತ್ಯಂತ ಆವಶ್ಯಕ ಅದ ಅದಕ್ಕೆ ಸ್ವಲ್ಪ ಬೋರ್ಡಾಕೈತಿ ಏನಂತ ಅಂದರೆ ನೀರು ಅತ್ಯಮೂಲ್ಯವಾದ ವಸ್ತು ಮಿತವಾಗಿ ಬಳಸಿ ಹೆಚ್ಚು ವ್ಯಯ ಹೆಚ್ಚು ಹಾಳು ಮಾಡಬೇಡಿ ಪೋಲು ಮಾಡಬೇಡಿ ಅಂತಂದು ಬೋರ್ಡ್ ಹಾಕಿರ್ತಾರೆ ಹಾಗೇ ಮದುವೆ ಸಮಾರಂಭಗಳಲ್ಲಿ ಸ್ವಲ್ಪ ಕೆಲವೊಬ್ಬರು ಹಾಕ್ತರೆ ಅದನ್ನು ಬೋರ್ಡು ಅದನ್ಯಾಕಂದರೆ ತಟ್ಟೆ ತೊಳ್ಯಕ್ಕೆ ಬೇರೆ ಅಂದರೆ ಕೆರೆ ನೀರನ್ನೋ ನದಿ ನೀರನ್ನೋ ತೊಗೊಂಡ್ ಬಂದು ಒಂದು ಟಾಂಕಿಯಲ್ಲಿ ತುಂಬ್ಕೊಂಡ್ ಬಂದು ಅದನ್ನು ಒಂದು ಸೈಡ್ ನಿಲ್ಲಿಸಿರ್ತಾರೆ ಕೈ ತೊಳ್ಯಕ್ಕೂ ಅದೇ ತಾಟ್ ತೊಳ್ಯಕ್ಕೂ ಅದೇ ನೀರು ಅಂತ ಕುಡ್ಯೋದಕ್ಕೆ ಪಿಲ್ಟ್ರ್ ನೀರು ಫಿಲ್ಟರ್ ನೀರು ತರಿಸ್ತಾರೆ ಕ್ಯಾನ್ಗಳನ್ನು ಹಾಗೇ ಎಷ್ಟು ಬೇಕಾಗುತ್ತೋ ಅಂದಾಜಿನ ಮೇಲೆ ತರ್ತಾರೆ ಒಂದು ಇಪ್ಪತ್ತನ್ನೋ ಮೂವತ್ತನ್ನೋ ತಂದು ಇಟ್ಟಿರ್ತಾರೆ ಅವು ಖಾಲಿ ಆಗ್ತಿದವೆ ಆಯಿತಾ ಆಗಿದವೆ ಅಂದರೆ ಮತ್ತೆ ಮತ್ತೆ ತರಿಸ್ತಾವೆ ಇಲ್ಲ ಅವನ್ನ ತುಂಬ್ಕೊಂಡ್ ಬಂದು ಅಲ್ಲೇ ಊರಲ್ಲೀಗ ಪ್ರತೀ ಒಂದು ಹಳ್ಳಿಗಳಲ್ಲಿ ಒಂದೊಂದು ಕೇಂದ್ರಗಳನ್ನು ಮಾಡಿದ್ದಾರೆ ಫಿಲ್ಟ್ರ್ ನೀರು ಕೇಂದ್ರ ಅಂತಂದು ಆ ಕೇಂದ್ರಗಳಲ್ಲಿ ನೀರು ಇರ್ತಾವೆ ಅವನ್ನ ನೀರು ಅಲ್ಲಿಂದ್ ತಗೊಂಡ್ಬಂದು ಒಂದು ಕ್ಯಾನಿಗೆ ಐದು ರೂಪಾಯಿ ಅಂತೆ ಅದಕ್ಕೆ ಅವರಿಗೆ ಎಲ್ಲ ಟೋಟಲ್ ಆದ್ಮೇಲೆ ಕೊಡ್ತೀವಂತ ಹೇಳಿರ್ತಾರೆ ದುಡ್ಡನ್ನ ಆಗ ಅವ್ರನ್ನೆಲ್ಲ ತಗೊಂಡ್ ಬಂದು ಒಂದು ಸೈಡ್ ಕೈ ತೊಳ್ಯೋದು ಒನ್ ಸೈಡ್ ಇನ್ನೊಂದು ಸೈಡ ಕುಡಿಯಲು ಮಾತ್ರ ಅಂತೆಲ್ಲ ಹಾಕಿರ್ತರೆ ಬೋರ್ಡ್ ಒಂದು ಪೇಪರಲ್ಲೋ ಬರೆದು ಅದಕ್ಕೆ ಅಂಟಿಸಿರ್ತಾರೆ ಇಲ್ಲಿ ಕೈ ಮತ್ತು ತಟ್ಟೆಯನ್ನು ತೊಳೆಯಿರಿ ಅಂತ ಇನ್ನೊಂದು ಸೈಡ್ ಫಿಲ್ಟ್ರ್ ನೀರು ಕಡೆ ಕುಡಿಯಲು ಮಾತ್ರ ಮಿತವಾಗಿ ಬಳಸಿ ಪೋಲು ಮಾಡಬೇಡಿ ಚೆಲ್ಲಬೇಡಿ ಅಂತಂದು ಬರ್ದು ಹೇಳಿರ್ತರ ಅಲ್ಲಿ ಕೂಡ ನೀರು ಕೊಡಕ್ಕನಾ ಒಬ್ಬೊಬ್ಬರನ್ನ ಆಳ್ಗಳನ್ನ ಇಟ್ಟಿರ್ತಾರೆ ಒಂದೊಂದು ಗ್ಲಾಸು ಕೊಟ್ಟು ಆಮೇಲೆ ನೀರು ಕುಡಿದ ಊಟ ಮಾಡಿ ನೀರು ಕುಡಿದು ಹೋಗ್ತಾರೆ ಹೆಚ್ಚು ಹೆಚ್ಚು ನೀರಿನ ವ್ಯವಸ್ಥೆ ಇರುತ್ತೆ ಮದುವೆ ಸಮಾರಂಭಗಳಲ್ಲಿ ಅತೀ ಮುಖ್ಯವಾದದ್ದೇ ನೀರು ನೀರಿನ ಪ್ರಮಾಣ ನೀರಿನ ಪ್ರಾಮುಖ್ಯತೆ ಅಲ್ಲಿ ಗೊತ್ತಾಗುತ್ತೆ ಯಾವ್ದುಕ್ಕಾರೂ ಒಂದಕ್ಕೆ ನೀರಿಲ್ಲಪ್ಪ ಅಂದರೆ ಎಷ್ಟು ಸಮಸ್ಯೆ ಅಲ್ಲಿ ಉಂಟಾಗುತ್ತೆ ಏನೋ ಒಂದು ಸ ಇದು ನೀರಿಲ್ಲ ಬಿಡಪ್ಪ ಅಂತಂದು ಅಂದರೆ ಅದಕ್ಕೇ ಮದುವೆ ಸಮಾರಂಭಗಳಲ್ಲಿ ಅತೀ ಹೆಚ್ಚು ಗಮನ ಕೊಡೋದೇ ನೀರಿನ ಕಡೆ ಅಲ್ಲಿ ನೀರು ನೋಡಿರಿ ಇಲ್ಲಿ ನೀರು ನೋಡಿರಿ ಅಲ್ಲಿ ಮದುಮಕ್ಕಳಿಗೆ ಈ ಕಡೆ ನೀರು ನೀರು ನೀರಂತ ಮಾಡ್ತಿರ್ತಾರೆ ಮದುಮಕ್ಳು ಮಾಡಿದಾಗ ಮತ್ತೆ ಅವ್ರ ತಂದೆ ತಾಯಿಗೆ ನೀರು ಅಂತ ಮಾಡಿರ್ತಾರೆ ಅವ್ರ ಚಿಕ್ಕಪ್ಪ ಆಗೋರಿಗೆ ಚಿಕ್ಕಮ್ಮ ಆಗೋರಿಗೆ ನೀರು ಅಂತ ಮಾಡ್ಯಾರ ನೀರು ಮಾಡೋದಂತ ಮಾಡ್ತಾರೆ ಅವೆಲ್ಲ ಕೆಲವೊಂದು ಸಂಪ್ರದಾಯಗಳನ್ನು ಮಾಡ್ತಾರೆ ಹೀಗೆ ಅನೇಕ ರೀತಿ ಮದುವೆ ಸಮಾರಂಭಗಳಲ್ಲಿ ಇಂಥವು ಹೆಚ್ಚಿರ್ತವೆ ಮತ್ತು ಸೊ ಮಾವಂದಿರು ಸೊಸ್ತಿಗೆಲ್ಲ ಅರ್ಶಿಣ ಹಚ್ಚಿರ್ತಾರೆ ಅದನ್ ತೊಳ್ಯಕ್ಕೂ ನೀರು ಬೇಕು ನೀರನ್ನ ಒಂದು ಬ್ಯಾರಲ್ಲೇ ತುಂಬಿಸಿ ಇಟ್ಟಿರ್ತಾರೆ ಮದು ಮದುಮಕ್ಕಳ ಮನೆಯಲ್ಲಿ ಒಂದು ಸಾಲೋದೇ ಇಲ್ಲ ಅದು ಎರಡು ಮೂರು ತುಂಬಿಸಿ ಇಟ್ಟಿರ್ತಾರೆ ಬ್ಯಾರಲ್ಗಳನ್ನು ಅದರ ತುಂಬ ನೀರು ತುಂಬಿಸ್ ಇಟ್ಟಿರ್ತಾರೆ ಅವ್ರು ಅರ್ಶಿಣರ ಅರ್ಶಿಣ ಆಡಿ ಅದರಲ್ಲಿ ಬಂದು ಕೈ ತೊಳ್ಕೊಂಡು ಮುಖ ತೊಳ್ಕೊಂತಾರ ಹೀಗೆ ಫಿಲ್ಟರ್ ನೀರು ಬೇರೆ ಟ್ಯಾಂಕಲ್ಲಿ ಕೆರೆ ನೀರು ಅಥ್ವಾ ನದಿದು ನೀರು ತುಂಬ್ಕೊ ಬಂದು ಅದನ್ನು ಒನ್ ಸೈಡ್ ಪಂಪ್ ಶೆಟ್ಟಿನ ನೀರು ತಂದು ಇಟ್ಟು ನೀರಿನ ವ್ಯವಸ್ಥೆ ಮಾಡ್ತಾರೆ